ಹಲೋ ಹೇಳ್ರಿ ಮೇಡಮ್ ಯಾರು

ಏನಿತ್ತು ಮೇಡಮ್ ಹೇಳ್ರಿ ಏನದ ರೀ ಹೆಸರು ಏನು ಕೊಟ್ಟರಮ್ಮ ಹೊಲ್ಲಕ್ಕೆ ಸಲ್ವಾರ್ ಕಮೀಝ್ ಕೊಟ್ಟಿರೀ ಏನು ಕೊಟ್ರಿ ಏನು ಕೊಟ್ರಿ ಎರಡು ವಾರ ಆಯಿತು ಹಾಂ ಹಾಂ ಹಾಂ ಹಾಂ ಇವ ಸಲ್ವಾರ್ ಕಮೀಝ್ ಕೊಟ್ಟಿರೀ ಆಯ್ತು ಮೇಡಮ್ ಅದು ಏನಾಗ್ಯದ ಅಂತಂದು ರೀ ಆ ಹಬ್ಬ ಅದಲ್ಲಾ ಹಬ್ಬ ಕಡಿ ಇಂದ ಏನಾಗ್ಯದ ಅಂತಂದ್ರ ಕೆಲ್ಸದೋರು ಕೆಲ್ಸದವ್ರು ಬಂದಿಲ್ರಿ ಮೇಡಮ್ ಅದಕ್ಕೆ ಹೊಲಿಲಿಕ್ಕೆ ಆಗಿಲ್ಲ ಅದು ಝರ ಟೈಮ್ ಕೊಡ್ರಿ ಮೇಡಮ್ ಅದು ಹೊಲಿಲಿಕ್ಕೆ ಇಲ್ಲ ಇಲ್ರಿ ಮೇಡಮ್ ಅದು ಇನ್ನ ರೆಡಿ ಆಗ್ಲಿಕ್ಕೆ ಟೈಮ್ ಬೇಕು ಅದು ನೀವು ಯಾರ್ನ ಕೊಟ್ಟಿರಲ್ಲ ಹಬ್ಬದಾಗ ಟೈಮ್ ಕೊಟ್ರಿ ಅದು ಅವೆಲ್ಲ ಚುಟ್ಟಿ ಹೋಗ್ಯಾವ ಮತ್ತು ಈಗ ಮುಂದೆ ದೀವಾಲಿ ಅದ ಮತ್ತು ದೀವಾಲಿ ಸಲಾಕ್ ಮತ್ತು ಚುಟ್ಟಿ ಅಂತಾಲ ಅತ್ತಾವ ಹೀಗಾಗಿ ಝರ ಅದು ಲೇಟ್ ಆಗ್ಲತ್ತದ ರೀ ಇಲ್ಲ ಇಲ್ಲ ಖರೆ ಅದರಿ ಈಗ ಹ್ಞೂ ಇಲ್ಲ ಮೇಡಮ್ ಅದು ಕರೆಕ್ಟ್ ಅದ ರೀ ನೀವು ಅಂಬುದು ಅವ ಯಾನ್ ಆಗ್ಯದ ಅಂತಂದ್ರೆ ಈಗ ನಂಬಲಿ ಯಾನ್ ಲೇಬರ್ಗಳು ಅವಲ್ಲ ಅವ ಡನ್ ಅಂತಾವ ಕೈ ಕೊಟ್ಟವ ರೀ ನಮಗೆ ಹೊಲಿತೆ ಹೊಲಿತೆ ಅಂತ ನಾವು ನಾಲ್ಕು ಮಂದಿ ಇದ್ದೇವೆ ಅವ್ಕ ನೋಡೇ ಹ್ಞೂ ಅಪ್ಪ ಹೊಲಿತಾವ ಅಂತ ಅಂದೇವ ಕರ್ಕೆವ ಹಬ್ಬದರಿ ನಮ್ಮ ಮನೆಗೆ ನಮ್ಗ ಬಿ ಚುಟ್ಟಿ ಬೇಕಾಯ್ತದ ಅಂತಂದು ಅದ್ರ ಸಲಕ್ಕೆ ಆಗಿಲ್ರಿ ಮೇಡಮ್ ಈಗ ಅದು ಇಲ್ಲ ಇಲ್ಲ ಇಲ್ಲ ನೀವು ಅಂಬದ್ ಖರೆ ಅದ ಈಗ ನೋಡ್ರಿ ಈಗ ಅದು ಏನು ಬೇಕ್ರಿ ಹೇಳ್ರಿ ನಿಮ್ಗೆ ಆತು ನಾಳೆಗೆ ಹೆಂಗೆ ಆಯ್ತದ ರೀ ಮೇಡಮ್ ಇನ್ನ ದೀವಾಲಿ ಮುಂದೆ ಅದಲ್ಲ ಅಂದರ್ ಬಿ ಹಾಂ ಹೌದು ಹೌದು ಹೌದು ನೀವು ಅಂಬುದ ಖರೆ ಅದ ನನ್ನ ಬಲ್ಬಿ ಲೇಬರ್ ಬಿ ಇಲ್ಲ ಮತ್ತು ಯಾನ್ ಅದು ಅಂತಂದ್ರೆ ನನ್ ಬಿ ಹೆಂಗೆ ಆಗ್ಯದ ಅಂತಂದ್ರೆ ಕೈದ್ ಝರ ಆಪ್ರೇಷನ್ ಆಗ್ಯದಿ ಇಲ್ಲಂದ್ರ ನಾನೇ ಹೊಲ್ಕೊಡ್ತಿದ ನನಗೆ ಇನ್ನ ಹಂಗರ ನೀವು ಟೈಮ್ ಕೊಡ್ರಿ ನೀವ್ ಟೈಮ್ ಕೊಟ್ಟಿರಿ ಅಂತಂದ್ರ ಅದು ಒಂದು ವರದಾಗ ಮುಗಿಸಿ ಹಾಕ್ತೆ ನಿಮಗೆ ದೀವಾಲಿ ದೀವಾಲಿ ಕೆನ್ನ ಪೆಹ್ಲೆ ಕೊಟ್ರೆ ನಡೀತದಲ್ರಿ ಮೇಡಮ್ ಹ್ಞೂ ಐತಿ ತಕೋರಿ ನಾ ನಾಡ್ತನ ಕೋಶಿಶ್ ಮಾಡ್ತೆ ಮೇಡಮ್ ನಾಡ್ದೂ ಸಂಜೆಗೆ ಹಂಗೆ ಬರ್ರಿ ರಿಸಿಪ್ಟ್ ತೊಕೊಂಡು ಬರ್ರಿ ಮತ್ತು ನಾನು ಸಂಜೆ ತನಕ ನಿಮಗೆ ಕೊಟ್ಟೆ ಹಾಂ ರೀ ಆಯ್ತು ಹಾಂ ಆಯ್ತು ಆಯ್ತು ರೀ ಮೇಡಮ್ ಆಯ್ತು ಆಯ್ತು ಆಯಿತು